ಹ್ಞೂ ನಮಸ್ತೆ ನಾವು ಬೆಂಗಳೂರಿಂದ ಫೋನ್ ಮಾಡ್ತಿದ್ದೀವಿ ನಾವೂ ಚಿತ್ರದುರ್ಗುಕ್ಕೆ ಬರ್ಬೇಕಂತ ಇದ್ದೀವಿ ಅಲ್ಲಿ ಸ್ಥಳಗಳು ಬಗ್ಗೆ ಎಲ್ಲ ನೀವು ಹೇಳ್ತಿರ ಅಂತ ನಮ್ಮ ಗೆಳೆಯರು ಹೇಳಿದ್ರು ಅದಕ್ಕೆ ನಾನು ಫೋ ನಿಮ್ಮ ನಾವು ನಂಬ ನಂಬರ್ ಕೊಟ್ಟರು ನಿಮ್ಮದು ಅದಕ್ಕೆ ಫೋನ್ ಮಾಡಿದೆ ಹಾಂ ಹ್ಞೂ ಒಂದು ಟು ಡೇಸಲ್ಲಿ ಬರ್ತೀವಿ

ಹ್ಞ್ ಆಯಿತು ಹಾಂ ಆಯ್ ಆಯಿತು ಆಯಿತು ಆಯಿತು

ಆಯಿತು ಹಾಂ ಆಯಿತು

ಹಾಂ ಅದೇ ಹ್ಞೂ ನಾವೂ ಉಳ್ಕೊಳ್ಳೋ ಸ್ಥಳ ಅದು ರೂಮ್ ಎಲ್ಲ ಸಿಗು ಆಯಿತು ಆಯಿತು ಆಯಿತು ಹಾಂ ನಾವು ಆಯಿತು ನಾವು ಮತ್ತೆ ನಾವು ಮತ್ತೆ ಫೋನ್ ಮಾಡ್ತೀವಿ ನಿಮಗೆ ಆಯಿತು ಧನ್ಯವಾದ